ನಾನು ಮಿಂತ್ರದಿಂದ ಒಂದು ಜೀನ್ಸ್ ತೆಗೆದುಕೊಂಡೆ ಅದರಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸು ಅದನ್ನೋಡಿ ಬೇರೆಯವರೆಲ್ಲ ತೊಗೊಂಡ್ರು ಅದನ್ನು ಈ ಥರ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಸೇಡ್ ಆಗೋಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತ ನೋಡಿ ಫ್ರೆಂಡ್ಸ್ಗೆಲ್ಲ ನೋಡಿ ಅವ್ರೂ ಮಿಂತ್ರ ಫ್ಲಿಪ್ಕಾರ್ಟು ಎಲ್ಲಾದ್ರಲ್ಲು ಫರ್ಚೆಸ್ ಮಾಡಿದ್ರು ಒಳ್ಳೆ ಚೆನ್ನಾಗಿ ಡೆಲಿವರಿ ಕೊಟ್ಟಿದ್ದಾರೆ ಚೆನ್ನಾಗಿ ಗುಡ್ ಕ್ವಾಲಿಟಿ ಇದೆ ಯಾವ್ದೇ ಥರದ ವಾಶೇಬಲ್ಲು ಇಲ್ಲ ಸುಪ್ಪರಾಗಿದೆ ಎಲ್ಲರು ಅದರಲ್ಲಿ ಫ್ಲಿಪ್ಕಾರ್ಟು ನಮ್ದು ಅಮೇಝನ್ನು ಅದರಿಂದ ಪರ್ಸೇಸ್ ಮಾಡಬೋದು ಏನು ತೊಂದರೆ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಕಲರ್ ನೋ ಪ್ರಾಬ್ಲಮ್ ಎಲ್ಲವೂ ಸುಪ್ಪರಾಗಿದೆ ದಯವಿಟ್ಟು ಫ್ಲಿಪ್ಕಾರ್ಟ್ ಅಮೇಜಾನ್ ಮಿಂತ್ರ ಮೀಶೋ ಇದರಲ್ಲೆಲ್ಲ ಏನು ತೊಂದರೆ ಇಲ್ಲ ತೊಗೊಬೋದು ಒಳ್ಳೆ ಕ್ವಾಲಿಟಿ ಇದೆ ಆದ್ರೆ ತಕ್ನಾಗಿ ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ರೀಪ್ಲೇಸ್ಮೆಂಟ್ ಇದೆ ರೀಫಂಡ್ ಇದೆ ನಿಮಗೆ ಓಂ ಡೆಲಿವರಿ ಕೊಡ್ತಾರೆ ಮನೆ ಹತ್ರ ಬಂದು ಮತ್ತೇ ರೀಫಂಡು ರೀಪ್ಲೇಸ್ಮೆಂಟ್ ಏನಾದರು ಇದ್ರೂ ಅದನ್ನು ಮತ್ತೆ ನಿಮಗೆ ಅಕೌಂಟ್ಗಾಗಲಿ ಇಲ್ಲ ಮೊಬೈಲು ವೈಲೆಟ್ಗಾಗಲಿ ತಂದುಕೊಡ್ತಾರೆ ಏನು ತೊಂದರೆ ಇಲ್ಲ ಮಾಡಬೋದು ತೊಗೊಳ್ಬೋದು ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಶಾಪಲ್ಲಿ ತೊಗೊದುಕೊಳ್ಳೋದ್ರಿಂದ ಏನು ತೊಂದರೆ ಅಂತಂದ್ರೆ ಶಾಪಲ್ಲಿ ನಾವೇ ಹೋಗಿ ತೊಗೊದುಕೊಳ್ತೀವಿ ಮತ್ತೆ ರೀಪ್ಲೇಸ್ಮೆಂಟು ರೀಫಂಡ್ ಕೊಡೋದಿಲ್ಲ ಇದ್ರಲ್ಲಿ ಕೊಡ್ತಾರೆ ರಿಪ್ಲೇಸ್ಮೆಂಟ್ ಇರುತ್ತೆ ರೀಫಂಡ್ ಇರ್ತದೆ ನೀವು ಯಾವುದೇ ಕಾರಣಕ್ಕು ಮೋಸ ಹೋಗೋಕ್ಕಾಗೊಲ್ಲ ವಿತಿನ್ನು ಸೆವೆನ್ ಡೇಸ್ ಇರುತ್ತೆ ನೀವು ಬೇಕಾದ್ರೆ ತೊಗೊಳ್ಬೋದು ಡ್ಯಾಮೇಜ್ ಇದ್ರೆ ತೊಗೊ ರಿಟರ್ನ್ ಮಾಡ್ಬೋದು ರೀಪ್ಲೇಸ್ಮೆಂಟ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಇರುತ್ತೆ ಅದರಲ್ಲೇನು ತೊಂದರೆ ಇಲ್ಲ